ಡ್ರಾಯಿಂಗ್ ಅಂದರೆ ಅದು ಕಲೆ ಅದು ಎಲ್ಲರಿಗು ಒಲಿಯೊಲ್ಲ ಜನರು ಏನು ಅಂದ್ಕೋತಾರೆ ನಾನು ಒಂದೆರಡು ಡ್ರಾಯಿಂಗ್ ಬಿಡಿಸ್ಬಿಟ್ರೆ ನನಗ್ ಎಲ್ಲ ಡ್ರಾಯಿಂಗ್ ಬಂದ್ಬಿಡುತ್ತೆ ಈ ಜಗತ್ತಿನಲ್ಲಿರುವ ಎಲ್ಲ ಡ್ರಾಯಿಂಗನ್ನು ಬಿಡಸಿಬಿಡ್ತೀನಿ ಅಂತ ಅಂದ್ಕೋತಾರೆ ಆದರೆ ಹಾಗಲ್ಲ ಡ್ರಾಯಿಂಗಿನಲ್ಲೂ ತುಂಬ ರೂಲ್ಸ್ಗಳಿರ್ತವೆ ಅದೆಲ್ಲ ಗೊತ್ತಾದರೆ ನಾವು ಆರಾಮಾಗಿ ಡ್ರಾಯಿಂಗ್ ಮಾಡ್ಬೋದು ಪ್ರಾರಂಭದಲ್ಲಿ ಏನು ಅಂದ್ಕೋತಾರೆ ಅಂದರೆ ಜನ ಪೆನ್ಸಿಲಿನಲ್ಲಿ ತುಂಬ ಒತ್ತಿ ಬರಿತಾ ಒತ್ತಿ ಬಿಡಿಸ್ಬಿಡ್ತಾರೆ ಅದರಿಂದ ಏನು ಆಗುತ್ತೆ ಅಂದರೆ ಅದು ಪ್ರಿಂಟ್ ಬಿದ್ದುಬಿಡುತ್ತೆ ಮತ್ತೆ ನಾವು ಅದು ಅಳಿಸಿದಾಗ ಅದು ಲೈನ್ ಮಾರ್ಕ್ ಹಾಗೆ ಬೀಳುತ್ತೆ ಆ ಥರ ಮಾಡಬಾರ್ದು ಆಮೇಲೆ ಇನ್ನೊಂದು ಏನು ತಪ್ಪು ಮಾಡ್ತಾರೆ ಅಂತ ಅಂದರೆ ಯಾವ ಥರದ ಡ್ರಾಯಿಂಗ್ ಮಾಡಬೇಕು ಅನ್ನೋದು ಅವರಿಗೆ ಐಡಿಯಾನೇ ಇರಲ್ಲ ಸೊ ಪರ್ಸನ್ನ ಬಿಡಿಸ್ಬೇಕಾ ಅಥವಾ ಒಂದು ವಸ್ತುನ ಬಿಡಿಸ್ಬೇಕಾ ಅದು ಅವರಿಗೆ ಗೊತ್ತಿರಲ್ಲ ಮೊದಲು ನಾವು ಅದನ್ನು ಕಂಡಿಡ್ಕೋಬೇಕು ಅದನ್ನು ಕಂಡಿಡ್ಕೊಂಡು ಎಲ್ಲ ತರಹದ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ನಾವು ಸಾಧನೆ ಕಾಣೋಕೆ ಸಾಧ್ಯ